ನಾನು ಟ್ರೈನನ್ನು ಹಿಡಿಯಬೇಕಿದೆ ಹಾಗಾಗಿ ನನಗೆ ಈ ರಾತ್ರಿಯಲ್ಲಿ ರೈಲ್ವೇ ಸ್ಟೇಷನ್ ಹತ್ತಿರಕ್ಕೆ ಹೋಗಲು ನಿಮ್ಮ ಆಟೋ ಬರುತ್ತದೆ ಯೇ ನಮಗೆ ಟ್ರೈನಿಗೆ ಲೇಟಾದ ಕಾರಣ ಟ್ರೈನ್ ಸ್ಟೇಷನ್ನಿಂದ ಬಿಡುವ ಮೊದಲೇ ನಾನು ಟ್ರೈನನ್ನು ಹತ್ತಬೇಕಿದೆ ನನಗೆ ಅಲ್ಲಿ ಬಹಳಷ್ಟು ಕೆಲಸಗಳಿದೆ ಊರಿನಲ್ಲಿ ಹಾಗಾಗಿ ನಾನು ಟ್ರೈನನ್ನು ಹಿಡಿಯಬೇಕಿದೆ ಆ ಕಾರಣ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನೀವು ಟ್ರೈನನ್ನು ಹಿಡಿದುಕೊಂಡು ಬರಬಹುದ ನೀವು ಆಟೋವನ್ನು ತೆಗೆದುಕೊಂಡು ಬರಬಹುದ ಅಥ್ವಾ ನಿಮ್ಮ ಯಾವುದಾದರೂ ಕ್ಯಾಬ್ ಇದೆಯೇ ನನಗೆ ರೈಲ್ವೇ ಸ್ಟೇಷನ್ ಬಳಿ ಡ್ರಾಪ್ ಮಾಡಲು ನಾನು ಹಣವನ್ನು ನೀಡುತ್ತೇನೆ ಸಮಯ ರಾತ್ರಿ ಒಂಬತ್ತು ಗಂಟೆಗೆ ಟ್ರೈನ್ ಬಿಡುತ್ತಾ ರೈಲ್ವೇ ಸ್ಟೇಷನನ್ನು ಬಿಡುತ್ತದೆ ಆದರೆ ನಾನು ಇನ್ನೂ ಇಲ್ಲೇ ಇದ್ದೇನೆ ಮತ್ತು ನನಗೆ ಊರಿನಲ್ಲಿ ಬಹಳ ಕೆಲಸವಿದೆ ಹಾಗಾಗಿ ಟ್ರೈನನ್ನು ಬಿಡಬೇಕಾಗಿದೆ